ಹಲೋ ಸರ್ ನಮಸ್ಕಾರ್ ಸರ್ ಸರ್ ಬಟ್ಟೆ ಬೇಕಾಗಿತ್ತು ಸರ್ ಶರ್ಟ್ ಪೀಸ್ ಬೇಕಾಗಿತ್ತು ಸರ್ ನನಗು ಬೇಕು ನಮ್ಮ ಮನೆಯವ್ರಿಗ್ ಬೇಕು ಹೌದು ಸರ್ ಮೊದಲು ನನಗೆ ತೋರಿಸ್ರೀ ಸರ್ ಸ್ಪನ್ ತೋರಿಸ್ರಿ ಸರ್ ಸ್ಪನ್ ಒಳಗೆ ಸರ್ ನನಗೆ ಐದು ಕಲರ್ನಾಗ್ ತೋರಿಸ್ರಿ ಸರ್ ಬ್ಲೂ ಪಿಂಕ್ ಯಲ್ಲೋ ವೈಟ್ ಮತ್ತು ಬ್ರೌನ್ ಒಂದು ಪ್ಲೇನ್ ತೋರಿಸ್ರಿ ಸರ್ ಆಮೇಲೆ ಎರಡನೇ ಸರಿ ಡಿಸೈನು ತೋರಿಸ್ರಿ ಸರ್ ನಮ್ಗೆ ಚಕ್ಸ್ ಇರಲಿ ಸರ್

ಅದು ಕೊಡ್ರಿ ಸರ್ ಬಾಜು ಐತಲ್ಲಾ ಹಾಂ

ಸರ್ ಅಲ್ಲಿ ಮ್ಯಾಲೆ ಹಾಕಿದಿರಲ್ಲ ಅದು ಏನು ಸರ್ ಬ್ರೌನ್ ಇದಿಯಲ್ಲ ಹಾಂ ಹಾಂ ಹಾಂ ನ್ಯಾ ಹ್ಞೂ ರೀ ಏನು ರಿಂಗ್ ರೀ ಸರ್ ರಿಂಗ್ ಏನು ಸರ್ ಇದು ಬ್ಲೂ ಇದೆಯಲ್ಲ ಬ್ಲೂ ಏನು ಹಾಂ ಸರ್ ಡಬ್ಬಲ್ ಸರ್ ಫನ್ನಾ ಏನು ಸರ್ ಇದು ಹಾಂ ಹಾಂ ಹಾಂ ಹಾಂ ಹಾಂ ಓಕೆ ಎರಡು ಹತ್ತು ಸಾಕಾಗತ್ತ ಸರ್ ಅಂದ್ರೆ ತರ್ಟಿ ಏಯ್ಟ್ ನಾ ತಗೋತಿದ್ದೆ ಅಂದ್ರೆ ಒನ್ ಟೊಂಟಿ ಬೇಕಾಗಿವೆ ಟು ಟೊಂಟಿ ಬೇಕಾಗುತ್ತಾ ನೋಡಿ ಸರ್ ಹಾಂ ಸರ್ ಹಾಂ ಹಾಂ ಹಾಂ ಈ ವ್ಹೈಟ್ ಒಂದು ತೆಗೀರಿ ಸರ್ ಸ್ವೀಡನ್ದಾಗೆ ಬರ್ದೈತೆ ಅಲ್ಲ ವೈಟ್

ಹಾಂ ಅದು ಈಗ ಸಪ್ರೇಟ್ ಇಡ್ರಿ ಸರ್